ನಾವು ಬಾವಿಯಿಂದ ನೀರನ್ನು ಸೇದಲು ಬಾವಿಗೆ ಒಂದು ವಿದ್ಯುತ್ ಮೋಟರನ್ನು ನಾವು ಹಾಕಿ ಅದರಿಂದ ಸ್ವಲ್ಪ ಉದ್ದಿ ಮೋಟಾರ್ ಜಾಯಿಂಟ್ ಆಗುವಂತೆ ನಾವು ಪ್ರಯತ್ನಿಸಿ ಆಗ ಅಲ್ಲಿಂದ ನೀರು ಬರುವಂತೆ ಪ್ರಯತ್ನ ಮಾಡುತ್ತೇವೆ ಆಗಾಗಿ ನಾವು ವಿದ್ಯುತ್ ಮೋಟರ್ನಿಂದ ನೀರನ್ನು ಸೇದುತ್ತೀವಿ ಅಥವಾ ಇದಕ್ಕಾಗಿ ವಿದ್ಯುತ್ ಮೋಟರನ್ನು ಹೇಗಾದರು ಮಾಡಿ ಬಳಸಿ ನಾವು ನೀರನ್ನು ಮನೆಗಾಗಿರ್ಬೋದು ಅಥವಾ ಅಕ್ಕ ಪಕ್ಕದಲ್ಲಿರುವ ಜನಕ್ಕಾಗಿರಬಹುದು ನೀರನ್ನು ನೀರನ್ನು ಬಿಡುವುದು ಹಾಗೂ ಮತ್ತು ಹಾಗೂ ಬಾವಿಯಿಂದ ನೀರು ಸೇದು ನಮ್ಮ ಗದ್ದೆಗೆ ಅಥವಾ ತೋಟಗಳಿಗಾಗಿ ಗಿ ನೀರನ್ನು ಹಾಯಿಸುವುದು ಹಾಗೂ ನೀ ಬಾವಿಯಿಂದ ನೀರು ಸೇದು ಮತ್ತೆ ಮೋಟರಿಂದ ನೀರು ಉತ್ಪತ್ತಿ ನೀರು ತಯಾ ಬರುವ ಬರುತ್ತದೆಲ್ಲ ಆ ನೀರನ್ನು ನಾವು ತೋಟಗಳಿಗಾಗಿರ್ಬೋದು ಅಥವಾ ತರಕಾರಿಗಳಿಗಾ ತರಕಾರಿ ಗಿಡಗಳಿಗೆ ಅಥವಾ ಸಸ್ಯಗಳಿಗೆ ಮರಗಳಿಗೆ ನೀರನ್ನು ಹಾಯಿಸಬಹುದು ಹಾಗಾಗಿ ನೀರಿನಿಂದ ತುಂಬ ಉಪಯುಕ್ತವಾದ ಯಾವುದಾದರೂ ಸಸ್ಯಗಳನ್ನು ಬೆಳೆಯಬೇಕಾದರೆ ಅಥವಾ ಅದನ್ನು ಬೇರೆ ರೀತಿಯಲ್ಲಿ ನೋಡಿಕೊಳ್ಳಲು ನೀರು ತುಂಬ ಅತಿ ಮುಖ್ಯವಾಗಿರುತ್ತದೆ ಹಾಗಾಗಿ ನೀರನ್ನು ಬಾವಿಯಿಂದ ಸೇದು ಆ ಮೋಟಾರ್ನಿಂದ ಬಳಸಿ ನೀರನ್ನು ಸಸ್ಯಗಳಿಗೆ ಅಥವಾ ದನ ಕರುಗಳಿಗೆ ನೀರು ಕುಡಿಸಲು ಬಳಸುತ್ತೇವೆ